ಹಾಂ ಇವತ್ತು ಟೊಮೆಟೊ ಬೆಲೆ ಏನಿದೆ ಇಪ್ಪತ್ತು ರೂಪಾಯಿ ಕೆ ಜಿ ಹಾಂ ಕಾಸ್ಟ್ಲಿ ಆಯಿತು ಭಾಳ ನಾನು ನಿನ್ನೆ ಮೊನ್ನೆಯೆಲ್ಲ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ

ಹಾಂ ನೆಕ್ಸ್ಟು ಈರುಳ್ಳಿ ಉಳ್ಳಾಗಡ್ಡೆ ಹೇಗಿದೆ ಇಪ್ಪತ್ನಾಲ್ಕು ರೂಪಾಯಿ ಎಲ್ಲದೂ ಕಾಸ್ಟ್ಲಿದೆಯಲ್ರಿ ಎಲ್ಲ ಏಯ್ ಲಾಸು ಮೊದ್ಲು ರೇಟ್ ಜಾಸ್ತಿ ಇತ್ತು ಈಗ ಎಲ್ಲ ಕಡಿಮೆ ಆಗಿದೆಯಲ್ಲ ಆದರೂ ಯಾಕೆ ಹಿಂಗೆ ಅಂತ ಗೊತ್ತಾಗ್ತಿಲ್ಲ

ಮತ್ತು ಸೌತೆಕಾಯಿ ಹದಿನಾಲ್ಕು ನೂರಾ ಎಲ್ಲದು ಕಾಸ್ಟ್ಲಿನೆ ಇದೆ

ಅದಕ್ಕೆ ನಾವು ಒಂದೊಂದು ಐಟಮ್ಗೆ ಕೇಳ್ಬೇಕು ತಗೊಳಕ್ಕೆ ಆಗ್ತಾಯಿಲ್ಲ ನೆಕ್ಸ್ಟು ಇನ್ನು ಮಿಕ್ಕ ತರಕಾರಿಗಳ ಬೆಲೆ

ಓಕೆ ಎಲ್ಲದನ್ನ

ಓಕೆ ಓಕೆ ಮತ್ತು ಬೆಳ್ಳುಳ್ಳಿ ದ ದರ ನೂರು ರೂಪಾಯಿ ಇದೇನ

ಹಾಂ ಮತ್ತು ಮತ್ತು ಇನ್ನೇನಾರೂ ಕಾಯಿಪಲ್ಲೆ

ಓಕೆ ಓಕೆ ಓಕೆ ಪಲ್ಲೆ ತೊಗೊಬೋದು ಮತ್ತು ಇದೆ ಮೆಣ್ಸ್ಕಾಯ್ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ರೇಟ್ ಜಾಸ್ತಿ ಅನ್ನಿಸುತ್ತೆ ಸ್ವಲ್ಪ ನೀವು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತಗೊಬೋದು ಅನ್ಸುತ್ತೆ ಹಾಂ ಯಾಕಂದ್ರ್ ಹಾಂ ಓಕೆ ಓಕೆ ಹಾಂ ಆಯಿತು ಬಿಡಿರಿ ಬರ್ತೀವಿ ತೊಗೊಳ್ತೀವಿ